ನಾನು ಒಂದು ಪೋನ್ ತೊಗೊಂಡಿದ್ದೆ ಅದು ತುಂಬನೇ ಯೂಸ್ಪುಲ್ಲಾಗಿತ್ತು ಆದರೆ ಈಗೆಲ್ಲ ಹಾಳಾಗೋಗಿದೆ ಹಾಳಾಗಿರೋದರಿಂದ ಇದು ಏತಕ್ಕೂ ಯೂಸಾಗಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ಎಷ್ಟು ಜನನ ಕರ್ಕೊಂಡ್ಬಂದಿದ್ದೆ ಏನು ಅದು ತಗೊಟ್ಟೆ ಅದು ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾಯಿದ್ದಾರೆ ಮೊಬೈಲ್ ಸರಿ ಇಲ್ಲ ಹಾಗೆ ಹೀಗೆ ಅಂತಂದ್ಬಿಟ್ಟು ಅದಕ್ಕೆಲ್ಲ ಕಾರಣ ನೀವೇನೇ ಅದಕ್ಕೆ ಮಕ್ಕಳು ಎಲ್ಲನೂ ಮೊಬೈಲ್ನ ಎತ್ಕೊಂಡು ಹಾಳಾ ಹಾಳಾಗೋಗಿದ್ದಾರೆ ಆ ಮಕ್ಕಳು ಕೊಡೋ ಮಕ್ಳು ಕೈಗೆ ಕೊಡ್ಬಾರ್ದು ಅಂತ ಏನೇನೋ ಮಾಡ್ತೀವಿ ಆ ಥರ ಮಕ್ಳು ಎತ್ಕೊಂಡು ಯೂಸ್ ಮಾಡ್ತಾರೆ ಅದಕ್ಕೆ ನಮ್ಮನೆಗಳಿಗೆಲ್ಲ ಗಲಾಟೆ ಮಾಡ್ತಾರೆ ಯಾಕೆ ನೀವು ಮೊಬೈಲ್ ಯೂಸ್ ಮಾಡ್ತೀರಿ ಮಕ ಮಕ್ಳು ಕೈಗೆಲ್ಲ ಯಾಕೆ ಕೊಡ್ತೀರಿ ಅಂತಂದ್ಬಿಟ್ಟು ಅದಕ್ಕೆ ತುಂಬನೇ ಪ್ರಾಬ್ಲಮ್ಮಾಗಿದೆ ಆಮೇಲೆ ಇದು ಅದನ್ನೂ ಯೂಸ್ ಮಾಡಿಲ್ಲ ಅಂತಂದರೆ ತುಂಬ ಕಷ್ಟ ಕ ಅದರಿಂದ ತುಂಬನೇ ಪ್ರಾಬ್ಲಮ್ಮಾಗೋಗಿದೆ ಇದು ಮೊಬೈಲ್ ತೊಗೊಂಡಿರೋದ್ರಿಂದಲೂ ಏನು ಒಂದು ಪ್ರಯೋಜನ ಇಲ್ಲ ನಮ್ಮ ಫ್ರೆಂಡ್ಸಗಳೆಲ್ಲ ತೊಗೊಂಡಿದ್ದಾರೆ ತೊಗೊಂಡು ತೊಗೊ ತೊಗೊಂಡು ಇಟ್ಕೊಂಡಿರೋದ್ರಿಂದ ಒಂದೊದ್ಸಾರಿ ಆನಾಗುತ್ತೆ ಒಂದೊಂದ್ಸರಿ ಆನಾಗಲ್ಲ ಒಂದೊಂದ್ಸರಿ ಚಾರ್ಜಿಂಗೇ ನಿಲ್ಲಲ್ಲ ಚಾರ್ಜಿಂಗ್ ನಿಂತರೆ ಕೂಡನೂ ಸ್ವಲ್ಪ ಹೊತ್ತಿಗೆಲ್ಲನೂ ಖಾಲಿಯಾಗ್ಬಿಡುತ್ತೆ ಖಾಲಿಯಾಗ್ಬಿಟ್ರೆ ಆಗಿರೋದ್ರಿಂದ ನಮಗೆ ಮತ್ತೆ ಮತ್ತೆ ನಾವು ಚಾರ್ಜಿಂಗ್ ಮಾಡ್ಕೊಳ್ತಾಯಿರ್ಬೇಕು ಅದರಿಂದ ಸೇವ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ ತುಂಬನೇ ಪ್ರಾಬ್ಲಮ್ಮಾಗಿದೆ ಮೊಬೈಲಿಂದ ನನ್ನ ಫ್ರೆಂಡ್ಸುಗಳೆಲ್ಲ ಹೇಳ್ತಾರೆ ಚಾರ್ಜಿಂಗೇ ನಿಲ್ಲಲ್ಲ ಏನು ಮಾಡೋದು ಏನು ಮಾಡೋದು ಅಂತಂದ್ಬಿಟ್ಟು ನಾವು ನಮ್ಮ ಪ್ರೆಂಡು ಮೀನಾಕ್ಷಿ ಮಂಜುಳಾ ಸರೋಜಮ್ಮ ಅವ್ರೆಲ್ಲನೂ ತೊಗೊಂಡಿದ್ದಾರೆ ಅವ್ರ್ದೂನು ಅದೇ ಪ್ರಾಬ್ಲಮ್ಮು ಅಂತ ಹೇಳ್ತಾಯಿದ್ದಾರೆ ಆದ್ದರಿಂದ ನಾವೇನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನಿಮ್ಮ ಮೊಬೈಲೇ ಚೆನ್ನಾಗಿಲ್ಲ ನಿಮ್ಮ ಅಂಗಡಿದು ಅದರಿಂದ ತುಂಬನೇ ಪ್ರಾಬ್ಲಮ್ಮಾಗೋಗ್ಬಿಟ್ಟಿದೆ ಏನಾದ್ರೂನು ಮಾಡೋಣ ಅನ್ನೋಷ್ಟೊತ್ತಿಗೆ ಏನಾದ್ರೂ ಪ್ರಾಬ್ಲಮ್ಮಾಗುತ್ತೆ ಅದು ಅದರಿಂದ ನಮಗೆ ಆ ಅಂಗಡಿಗೆ ಹೋಗೋದು ಬೇಡ ಅಂತಂದ್ಬಿಟ್ಟು ಅನ್ನಿಸ್ಬಿಟ್ಟಿದೆ ಅದೇ ಕಾರಣದಿಂದ ಬೇರೆಯವ್ರೆಲ್ಲನೂ ಮೀಟಿಂಗ್ ಮಾಡಿ ನಾವೆಲ್ಲ ಗಲಾಟೆ ಮಾಡ್ತಾಯಿದ್ದೀವಿ ಆ ಅಂಗ್ಡಿಗೋಗಿ ಗಲಾಟೆ ಮಾಡಣ ಒಂದು ಮೊಬೈಲು ಒಂದು ಇದೇ ಸರಿ ಇಲ್ಲ ಅಂತಂದ್ಬಿಟ್ಟು ಅದಕ್ಕೋಗಿ ನಾವು ತುಂಬನೇ ಕಷ್ಟಪಟ್ಟು ತೊಗೊಂಡು ಮಾಡಿ ನಾವು ದುಡ್ಡಾಕಿ ತೊಗೊಂಡು ಇಷ್ಟು ದುಡ್ಡು ಹಾಕಿ ಕೂಡನೂ ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಬಂದು ಗಲಾಟೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗಲಾಟೆ ಮಾಡದೆ ನೀವೇನು ಅದಕ್ಕೆ ಪ್ರಾಬ್ಲಮ್ಮು ಅಂತ ನೀವು ಹೇಳ್ಬಿಟ್ಟು ನಮಗೆ ಅದನ್ನು ಕಾಂಪೋಸಿಷನ್ ಕಟ್ಕೊಡಬೇಕು ಇನ್ಮುಂದೆ ನೀವು ಆ ಥರ ಗಲಾಟೆ ಗಲಾಟೆ ಮಾಡೋಕೆ ಅವಕಾಶ ಕೊಡ್ದಿರ ಒಳ್ಳೆ ಮೊಬೈಲುಗಳನ್ನು ನೀವು ಕೊಡಬೇಕು ನಿಮ್ಮ ಮೊಬೈಲು ಶಾಪೇ ಸರಿ ಇಲ್ಲ ಮೊಬೈಲು ಕೊಡೋ ಒಂದು ಇದೇ ಸರಿ ಕಂಪನಿನೇ ಸರಿ ಇಲ್ಲ ಅದಕ್ಕೋಸ್ಕರ ನೀವು ಒಳ್ಳೆ ಮೊಬೈಲ್ ಕೊಟ್ಟು ಮುಂದೆ ಮುಂದೆ ಮುಂದೆ ಎಲ್ಲರಿಗೂ ಅನುಕೂಲ ಆಗುವಂತೆ ಮಾಡಬೇಕು ನಿಮ್ಮ ಮೊಬೈಲ್ ಕ ಚೆನ್ನಾಗಿರೋ ಇಲ್ಲ ಅನ್ನೋ ಕಾರಣದಿಂದ ನಾವು ಪ್ರೆಂಡ್ಸುಗಳೆಲ್ಲನೂ ಬಂದು ಗಲಾಟೆ ಮಾಡ್ತಾಯಿದ್ದೀವಿ ಒಂದಲ್ಲ ಎರಡಲ್ಲ ಸುಮಾರು ಫ್ರೆಂಡ್ಸುಗಳೆಲ್ಲರೂ ಅದೇ ಥರದ್ದೇ ಮೊಬೈಲ್ ತೊಗೊಂಡ್ಬಿಟ್ಟಿದ್ದೀವಿ ಇವಾಗ ನೋಡಿದ್ರೆ ಸರಿಯಾಗಿ ಅದು ಒಂದು ಕ ನ ಸ ಇದು ಕ್ವಾಲಿಟಿನೇ ಇಲ್ಲ ಸರಿಯಾಗಿ ಚಾರ್ಜಿಂಗೇ ನಿಲ್ಲಲ್ಲ ನಾವೇನು ಹೇಳಿದ್ರೆ ಕೂಡ ಅದು ಕೇಳಿಸ್ಕೊಳ್ಳೋ ಒಂದು ಕೆಪಾಸಿಟಿ ಇಲ್ಲ ಅದರಿಂದ ತುಂಬನೇ ಪ್ರಾಬ್ಲಮ್ಮಾಗೋ ಆಗೋಗಿದೆ ಅದಕ್ಕೆ ನನ್ನ ಫ್ರೆಂಡ್ಸುಗಳೆಲ್ಲ ಹೇಳ್ತಾಯಿದ್ದಾರೆ ಹೋಗಿ ಗಲಾಟೆ ಮಾಡೋಣ ನಡೀರಿ ಅಂತಂದ್ಬಿಟ್ಟು ಅದೇ ಆ ಕಾರಣದಿಂದ ನಾವು ಮೊಬೈಲ್ನ ಕ್ಯಾನ್ಸಲ್ ಮಾಡಿ ಬೇರೆ ಮೊಬೈಲ್ ತೊಗೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಫ್ರೆಂಡ್ಸುಗಳೆಲ್ಲರೂ ಗಲಾಟೆ ಮಾಡ್ತಾಯಿದ್ದಾರೆ ನಾವು ಬರ್ತೀವಿ ಮಾತಾಡ್ತೀವಿ ಏನು ಅಂತ ನಿಮ್ಮ ಆ ಪ್ರಾಬ್ಲಮ್ನ ನೀವು ಸ ನಮಗೆ ಕ್ಲಿಯರ್ ಮಾಡಿಕೊಡಿ

ಅದರಿಂದ ನಮ್ಮನೆಗಳಲ್ಲಿ ಮನೆಗೆ ಬೈಸ್ಕೊಳ್ಳೋಂಗಾಗ್ಬಿಟ್ಟಿದೆ ಆ ಸರೋಜಮ್ಮನೂ ನೀನೇ ಎಲ್ರನ್ನೂ ಕರ್ಕಂಡೋಗಿ ನಿಮ್ಮ ಹತ್ರ ಕೊಡಿಸ್ಬಿಟ್ರು ಮೊಬೈಲು ಅದರಿಂದ ಇವಾಗ ತುಂಬನೇ ಪ್ರಾಬ್ಲಮ್ಮಾಗೋಗ್ಬಿಟ್ಟಿದೆ ನೋಡಿ ಚಾರ್ಜಿಂಗು ನಿಲ್ಲಲ್ಲ ಏನು ಇಲ್ಲ ಅದರದ್ದು ಯೂಸಿಂಗೂ ಆಗಿ ಆಗುತ್ತೆ ಅಂತ ಅನ್ನೋದಕ್ಕಿಂತ ಯೂಸಿಂಗ್ ಆಗದೇ ಇರೋದೇ ಹೆಚ್ಚಾಗೋಗಿದೆ ಆದ್ದರಿಂದ ನಾವು ಇವಾಗ ಗಲಾಟೆ ಮಾಡೋಣ ಅದ್ಕೊಂಡಿದ್ದೀವಿ ಮೊಬೈಲ್ ಕಾ ಬೇಡವೇ ಬೇಡ ಅಂತಂದ್ಬಿಟ್ಟು ಆದ್ದರಿಂದ ನಾವು ಒಂದು ಪ್ರಾಬ್ಲಮ್ ಕ್ರಿಯೇಟಾಗ್ಬಿಟ್ಟಿದೆ ನೀವು ಏನು ಅದಕ್ಕೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತೀರ ಮಾಡ್ಕೊಡಿ